ಉಡುಪಿ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕೃಷ್ಣ ಮಠ ಪೇಮಸ್ ಪೇಮಸ್ ಮತ್ತೆ ಮತ್ತೇ ಇಲ್ಲಿನ ಪಡುಬಿದ್ರಿಯಲ್ಲಿ ಬ್ರಹ್ಮಸ್ಥಾನ ಖಡ್ಗೇಶ್ವರಿಯವರ ಬ್ರಹ್ಮಸ್ಥಾನ ಬ್ರಹ್ಮಸ್ಥಾನದಲ್ಲಿ ನಾವು ವರ್ಷ ಎರಡು ವರ್ಷಕೊಂದುಸಲ ಡಕ್ಕೆಬಲಿ ಸೇವೆ ಆಗ್ತದೆ ಹಾಗೆ ಉಡುಪಿಯಲ್ಲಿ ಪರ್ಯಾಯ ಪರ್ಯಾಯ ಇದ್ದದ್ದೆ ಪರ್ಯಾಯ ಇದ್ದ ವರ್ಷದಲ್ಲಿ ಡಕ್ಕೆಬಲಿ ಇರೋದಿಲ್ಲ ಡಕ್ಕೆಬಲಿ ಇದ್ದ ವರ್ಷದಲ್ಲಿ ಪರ್ಯಾಯ ಇರೋದಿಲ್ಲ ಮತ್ತೆ ನಮ್ಮದು ಇಲ್ಲಿ ಕಾಪು ಮಾರಿಗುಡಿ ಮೂರು ಮೂರು ಮೂರು ಕುಡಿ ಇದೆ ಮಾರಿಗುಡಿ ಅದಲ್ಲಿ ಒಂದು ಹಳೆ ಮಾರಿಗುಡಿ ಎರಡು ನಡು ಮಾರಿಗುಡಿ ಮೂರನೆದ್ದು ಮೂರನೆ ಹೊಸ ಮಾರಿಗುಡಿ ಅಂತೇಳಿ ಮೂರೂ ಮಾರಿಗುಡಿಗಳಿವೆ ಅದು ಕೂಡ ತುಂಬಾ ಜಗತ್ಪ್ರಸಿದ್ಧವಾದ ದೇವಸ ಗುಡಿ ಮಾರಿಗುಡಿ ಮತ್ತೇ ಇಲ್ಲಿ ಉಚ್ಚಿಲ ಅಂತೇಳಿದರೆ ಪುರಾತನ ಕಾಲದಿಂದಲೂ ಅಲ್ಲೀ ಮಹಾಲಕ್ಷ್ಮಿ ದೇವಸ್ಥಾನ ಇತ್ತು ಈಗ ಎರಡು ವರ್ಷದ ಇಂದೆ ಸುಪ್ರಸಿದ್ದವಾದ ದೇವಸ್ಥಾನ ಆಗಿದೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ನವರಾತ್ರಿಯಲ್ಲಿ ಒಂಬತ್ತು ದಿವಸ ಕೂಡ ಇಲ್ಲಿ ನವದುರ್ಗೆಯರಿಗೆ ಪೂಜೆಗಳನ್ನು ಮತ್ತೆ ಚಂಡಿಕ ಹೋಮ ಹವನಾದಿಗಳೆಲ್ಲ ನಡಿತಾ ಇರ್ತದೆ ಹಾಗೆಯೇ ಕಟೀಲು ಕಟೀಲು ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಹಾಗೆ ಬಪ್ಪನ ಮುಲ್ಕಿ ಬಪ್ಪನಾಡು ದೇವಸ್ಥಾನ ಹಾಗೆಯೆ ನಮ್ದು ಇಲ್ಲಿ ನಮ್ಮದು ಪಡುಬಿದ್ರಿಯಲ್ಲಿ ಇದು ವರ್ಷಕ್ಕೊಂದು ಸಲ ಚೌತಿಗೆ ಬಾಲ ಗಣಪತಿ ದೇವಸ್ಥಾನಂತೇಳಿ ಉಂಟು ಅಲ್ಲಿ ನಮಗೆ ಚೌತಿಗೆ ದೇವರಿಟ್ಟದ್ದು ಗಣಪತಿಯನ್ನು ಕೂರಿಸಿದರೆ ಅದು ಒಂದು ತಿಂಗಳ ತನಕ ಅದಕ್ಕೆ ಇದು ಅದಕ್ಕೆ ಪೂಜೆ ಪುರಸ್ಕಾರಗಳೆಲ್ಲ ನಡೀತಾ ಇರ್ತದೆ ರಂಗ ಪೂಜೆಯಂತೇಳಿ ನಡೀತಾ ಮಾಡ್ತಾ ಬಂದಿದ್ದಾರೆ ಮತ್ತೂ ಇಲ್ಲಿಯ ಗಣಪತಿ ದೇವಸ್ಥಾನದಲ್ಲಿ ವರ್ಷ ವರ್ಷಾವಧಿ ಗಣಪತಿ ದೇವಸ್ಥಾನ ಅಲ್ಲೀ ವರ್ಷಕೊಂದು ವರ್ಷಕೊಂದುಸಲಾ ಮಾರ್ಚಿ ಹದಿನಾಲ್ಕರಿಂದ ಮಾರ್ಚ್ ಇಪ್ಪತ್ತ ಎರಡರವರೆಗೆ ಇದು ಎಲ್ಲ ಜಾತ್ರಾ ಮಹೋತ್ಸವ ನಡೀತದೆ ಮತ್ತೆ ಎಲ್ಲ ಭಕ್ತಾದಿಗಳು ವರು ಎಲ್ಲ ಭಕ್ತಾದಿಗಳು ಬಂದು ಅಲ್ಲಿ ಪೂಜೆ ಪುರಸ್ಕಾರ ಹೋಮ ಹವನಗಳನ್ನೆಲ್ಲ ಮಾಡಿ ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗೆ ನಾವು ಕೂಡ ಅಲ್ಲಿನ ಯಾವುದೇ ಕಷ್ಟ ಬಂದಾಗ ಕೂಡ ಗಣಪತಿಯನ್ನು ನೆನಪಿಸಿದರೆ ನಮಗೆ ಗಣಪತಿ ನಮ್ಮ ಕೈ ಹಿಡಿದು ನಮ್ಮನ್ನು ಮುಂದೆ ಸಾಗಿಸ್ತಾರೆ ಹಾಗೇ ಖಡ್ಗೇಶ್ವರಿ ಬ್ರಹ್ಮಸ್ತಾನ ಅಂದರೆ ತುಂಬಾ ಪವಿತ್ರವಾದ ದೇವಸ್ಥಾನ ಅಲ್ಲಿ ನಾವು ಇದು ಇದು ಡಕ್ಕೆಬಲಿ ಸೇವೆ ಅಂತ ಹೇಳುವಾಗ ಅಲ್ಲಿ ಯಾವುದೆ ಒಂದು ಲೈಟಿಂಗ್ಸ್ ಆಗಲಿ ಅಥವಾ ಯಾವುದೆ ಒಂದು ಚ್ಯಾರ್ ಯಾರೇ ಬಂದರು ಸಹ ನೆಲದಲ್ಲೆ ಕೂತ್ಕೊಳ್ಬೇಕು ಆ ಹೊಯಿಗೆ ಮೇಲೆ ನಾವು ಕೂತ್ಕೊಳ್ಬೇಕು ಮತ್ತೆ ಅಲ್ಲಿ ದೀಪಗಳ ಅಲಂಕಾರ ಯಾವುದು ಇಲ್ಲ ಅದು ಖಾಲಿ ಕಾಲುದೀಪ ಅಂದರೆ ಇದು ಲೈಟಿಂಗ್ಸ್ ಯಾವುದು ಇಲ್ಲ ನಾವು ಕಾಲುದೀಪ ಮಾತ್ರ ಅಲ್ಲಿ ರಾತ್ರಿ ಅದೇ ಅಲ್ಲಿಗೆ ಆ ದೇವರಿಗೆ ದೀಪ ಅಂತೇಳಿ ಮತ್ತೇ ವಿಜೃಂಬಣೆ ಆಡಂಬರ ಯಾವುದು ಇಲ್ಲ ಆ ಜಾಗದಲ್ಲಿ ಯಾರಿಗು ಯಾವತ್ತು ಯಾವ ಹೊತ್ತಿಗು ಹೋದ್ರು ಅಲ್ಲಿ ಒಂದು ದೇವರ ಸನ್ನಿದಿಗೆ ಹೋದರೆ ನಮಗೆ ನಮ್ಮ ಕಷ್ಟ ಯಾವುದೇ ಕಷ್ಟ ಇದ್ದರು ಸಹ ಅಲ್ಲಿ ಹೋದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ ಮತ್ತೇ ಅಲ್ಲಿ ನಾಗದೇವ ರಕ್ತೇಶ್ವರಿ ಖಡ್ಗೇಶ್ವರಿ ನಂದಿಗೋಣ ಎಲ್ಲ ಇದ್ದಾರೆ ಎರಡು ಮೂರು ಜನ ಪಾತ್ರಿಗಳಿದ್ದಾರೆ ಖಡ್ಗೇಶ್ವರಿ ದೇವಸ್ಥಾನದಲ್ಲಿ ಮತ್ತೆ ಹಾಗೆ ಹೋದ್ರೆ ನಾವು ಬಪ್ಪನಾಡು ಮುಲ್ಕಿ ಮುಕ್ ಮುಲ್ಕಿ ಬಪ್ಪನಾಡು ದೇವಸ್ಥಾನ ಕೂಡ ಸುಪ್ರಸಿದ್ಧವಾದ ದೇವಸ್ಥಾನ ಅಲ್ಲಿ ಸಹ ನವರಾತ್ರಿಯಲ್ಲಿ ಒಂಬತ್ತು ದಿವಸ ಕೂಡ ದ್ ಅದು ದುರ್ಗಾಷ್ಟಮಿ ಅಂತೇಳಿ ಒಂಬತ್ತು ದಿವಸ ಕೂಡ ಚಂಡಿಕಾ ಹೋಮ ಎಲ್ಲ ಇರ್ತದೆ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಾವು ಯಾವಾಗ ಬೇಕಾದರು ಹೋದ್ರೆ ಸಹ ನಮಗೆ ಅನ್ನ ಸಂತರ್ಪಣೆ ಆಗಲಿ ಅಲ್ಲಾ ದೇವರ ಇದು ಪೂಜೆ ಪುರಸ್ಕಾರಗಳನ್ನು ಮಾಡುವಾಗಾಗಲಿ ಯಾವುದೇ ನಮಗೆ ಒಂದು ಅಡೆತಡೆಗಳು ಯಾವುದು ಇಲ್ಲ ನಾವು ಅಲ್ಲಿ ಹೋಗಿ ಬಂದ ಮೇಲೆ ನಮಗೆ ಎಲ್ಲ ನಮ್ಮ ನಾವೆಣಿಸಿದ ಕೆಲಸ ಕಾರ್ಯಗಳೆಲ್ಲ ನೆರವೇರಿ ನೆರವೇರುತ್ತದೆ ನಿರ್ವಿಘ್ನವಾಗಿ ನೆರವೇರುತ್ತದೆ ಮತ್ತೆ ಇಲ್ಲಿ ನಿಮಗೆ ಇಲ್ಲಿ ಬ್ಲೂ ಫ್ಯಾಗ್ ಬೀಚ್ ಸ ಪಡುಬಿದ್ರಿಯಲ್ಲಿ ಇದೆ ಅದು ಕೂಡ ಸುಪ್ರಸದ್ದ ಪ್ರಸಿದ್ ಪ್ರಸಿದ್ಧವಾದ ಬ್ಲೂ ಫ್ಯಾಗ್ ಬೀಚ್ ಅಲ್ಲಿಗೆ ಎಲ್ಲೆಲ್ಲಿಂದ ಪ್ರಯಾಣಿಕರು ಬರ್ತಾರೆ